ಮನೇಲ್ಲೇ ತೋಟ ಮಾಡೋದು ಅಂದರೆ ಅದಕ್ಕೇನು ಜಾಸ್ತಿ ಖರ್ಚಾಗೋಲ್ಲ ನನ್ನ ಪ್ರಕಾರ ಅಂದರೆ ಬೇರೆಯವರು ಮೇವು ಅದೇ ಕೀಟ ಕೀಟ ನಾಶಕಗಳನ್ನೆಲ್ಲ ತಂದು ಹಾಕಿ ಹಾಕೋದ್ರಿಂದ ಖರ್ಚು ಆಗ್ಬೋದೇನೋ ಬಟ್ ನನ್ನ ಪ್ರಕಾರ ಒಳ್ಳೆಯ ಮಣ್ಣು ಒಳ್ಳೆಯ ಮಣ್ಣಿರಬೇಕು ಒಳ್ಳೆಯ ಜಾಗ ಇ ಮನೆ ಹತ್ರನೇ ಒಳ್ಳೆಯ ಜಾಗ ಇದ್ದರೆ ಅಲ್ಲಿ ಹಸುಗಳ ತಿಪ್ಪೆ ತಪ್ಪೆ ತೊಪ್ಪೆಯಿಂದ ಬರುತ್ತಲ್ಲ ಗೊಬ್ಬರ ಅದನ್ನ ಹಾಕದ್ ಗಿಡಗಳನ್ನ ನೆಟ್ಟು ಅದಕ್ಕೆ ಗೊಬ್ಬರ ಹಾಕಿ ಅದನ್ನ ಬೆಳ್ಸಿದ್ರೆ ನೀರು ಹಾಕಿ ಅದನ್ನ ಚೆನ್ನಾಗಿ ಬೆಳೆಸಿದ್ರೆ ಅದು ಬೆಳೆಯುತ್ತೆ ಆಮೇಲೆ ಯಾವುದೇ ಕೀಟ ನಾಶಕಗಳನ್ನು ಅಷ್ಟೊಂದಾಗಿ ಬರೋಲ್ಲ ಬಟ್ಟು ಅಂಗಡಿಯಿಂದ ತಂದು ಮಾಡೋದರಿಂದ ನ ಆ ಆ ಗಿಡಕ್ಕೆ ಎನರ್ಜಿನೂ ಕಮ್ಮಿಯಾಗ್ಬೋದು ಆ್ಯಂಡ್ ಚೆನ್ನಾಗೂ ಬರೋಲ್ಲ ಐ ತಿಂಕ್ ನಾವು ಮನೆಯಲ್ಲಿ ಮನೆಯಲ್ಲಿ ಮಾಡೋದ್ರಲ್ಲಿ ಏನು ಅಷ್ಟೊಂದು ಖರ್ಚು ಆಗೋಲ್ಲ ಐ ತಿಂಕ್